ಹಲೋ ಹಲೋ ಸರ್ ನಾನು ಚಾಮರಾಜ್ ಅಂತ ಮಾತಾಡ್ತಿರೋದು ಕೊಪ್ಪಳದಿಂದ ನನಗೆ ಒಂದು ಅಷ್ಟು ಮಾಹಿತಿ ಬೇಕಾಗಿತ್ತು ರೀ ನಿಮ್ಮ ಬ್ಯಾಂಕಿನಿಂದ ಈಗ ನಾನು ಒಂದು ಈಗ ಈ ಸೇವಿಂಗ್ಸ್ ಅಕೌಂಟ್ ಅಂತಾರಲ್ಲ ಉಳಿತಾಯ ಖಾತೆ ಅದನ್ನ ಓಪನ್ ಮಾಡ್ಬೇಕು ಅಂತ ಮಾಡೀನಿ ಅದಕ್ಕೆ ಯಾವ ರೀತಿ ಮಾನದಂಡ ಏನು ಅಂದರೆ ಏನೇನು ದಾಖಲೆ ಬೇಕಾಗ್ತವೆ ಅಥವಾ ಎಷ್ಟು ದಿನ ಬೇಕಾಗತ್ತೆ ಓಪನ್ ಆಗಾಕೆ ಅಕೌಂಟು ವೆರಿಫಿಕೇಶನ್ ಆಗತ್ತೆ ಅನ್ನೋದು ಒಂಚೂರು ಮಾಹಿತಿ ಬೇಕಾಗಿತ್ತು ರೀ

ಹಾಂ ಹಾಂ ಹೇಳಿ ರೀ ಸರ್ ನೀವು ಮ್ಯಾನೇಜರ್ ಏನು ರೀ ಸರ್ ಅಲ್ಲಿ

ಹೌದು ಅಂದ್ರೆ ಒಂದು ಒಂದು ಅಕೌಂಟ್ ಇದ್ದರೆ ಮತ್ತೆ ಅದ್ರಗೆ ಏನಾದ್ರು ರೊಕ್ಕ ಹಾಕಕೆ ತೆಗಿಯಕೆ ಬರುತ್ತಾ ಮತ್ತೆ ಅದನ್ನು ನಾವು ಬೇರೆ ಯಾವುದಾರು ಸರ್ಕಾರದ ಯೋಜನೆ ಇರ್ತಾವಲ್ಲ ಅದಕ್ಕೆ ನಾವು ಅದನ್ನು ಲಿಂಕ್ ಮಾಡ್ಬಕು ಅಂತಾರಲ್ಲ ಅದಕ್ಕು ಬೇಕಾಗತ್ತೆ ಅನ್ನೋದ್ಕೆ ನಾವು ಒಂದು ಅಕೌಂಟ್ ಹಾಂ ಹ್ಞೂ ಹ್ಞೂ

ಈಗ ಶುರುವಲ್ಲೆ ಖಾತೆ ಓಪನ್ ಮಾಡ್ತೀನಿ ರೀ ಸೊ ಆದ್ಮೇಲೆ ಅದು ನನ್ಗೆ ಬೇರೆ ಬೇರೆ ನನ್ಗೆ ಬರ್ಬೋದು ಆಗಿರ್ತಕ್ಕಂತಹ ದುಡ್ಡಿಗೆ ಅದನ್ನು ಲಿಂಕ್ ಕೊಟ್ಟಾಗ ನಮ್ಗೆ ಅದ್ರದ್ದು ಯಾಕೆಂದ್ರೆ ನಾನು ಅದ್ರಲ್ಲಿ ದುಡ್ಡು ಹಾಕಿ ಇಡಲ್ಲ ಅಲ್ಲ ಅದು ಟ್ರಾನ್ಸಾಕ್ಷನ್ಗೆ ಏನೋ ಬೇಕಾಗತ್ತಲ್ಲ ಆ ಥರದ್ದೆಲ್ಲ ಉದ್ದೇಶಕ್ಕೆ ಇರಲಿ ಅನ್ನದಕ್ಕೆ ಅವು ನಾನು ಅದನ್ನ ಖಾತೆ ತೆಗಿಬೇಕು ಅಂತ ಮಾಡಿದ್ದೆ ಅದಕ್ಕೆ ಈ ಈ ದಾಖಲೆಗಳೆಲ್ಲ ತಂದು ಕೊಟ್ಟರೆ ಸಾಕಾಗತ್ತಲ್ಲ ರೀ

ಆಗಲಿ ಸರ್ ಆಗಲಿ ಬರ್ತೀನಿ ನಾನು ದಾಖಲೆ ತಗೊಂಡು ಬರ್ತೀನಿ ಸರ್ ಹಂಗಾರೆ ಹ್ಞೂ ಆಗಲಿ ಸರ್ ನಮಸ್ತೆ ಸರ್ ತ್ಯಾಂಕ್ ಯು